ನನ್ನ ಹೆಸರು ಅಭಿಷೇಕ್ ಅಂತ ನಾನು ಇರೋದು ಮೈಸೂರಲ್ಲಿ ಹೀಗೆ ಒಂದಿನ ಕೂತ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಹಾಕ್ಬಿಟ್ಟು ಮಡ್ಕೇರಿಗೆ ಹೋಗುವಾ ಅಂತ ಟ್ರಿಪ್ ಹಾಕ್ತೀವಿ ಮಡಿಕೇರಿಗೆ ಹೋಗ್ತಾಯಿದ್ವಿ ಎಲ್ಲ ಪ್ಲಾನಾಯಿತು ಬೆಳಗ್ಗೆ ಆರು ಗಂಟೆಗೆ ಎದ್ವಿ ಅಲ್ಲಿ ಫುಲ್ಲು ಗ್ರೀನರಿ ಕೋಲ್ಡ್ ಇರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ನೇಚರ್ಸು ಬಿಲ್ಡಿಂಗ್ಸೆಲೆಲ್ಲ ಅಂತ ಅಂದ್ಬಿಟ್ಟು ಮಡ್ಕೇರಿಗೆ ಹೋದ್ವಿ ಮಡ್ಕೇರಿಗೆ ಹೋಗಿ ಅಲ್ಲೆಲ್ಲ ಎಲ್ರೂ ಮಾತಾಡಿಸ್ಕೊಂಡು ಸೀದಾ ಎಲ್ಲ ಗಾಡಿ ಹತ್ಕೊಂಡು ಮಡಿಕೇರಿ ರೋಡ್ ಹತ್ರತ್ರ ಹೋದ್ವಿ ಅಲ್ಲಿಂದ ರೂಮ್ಸ್ ಮಾಡೋದು ಅದ್ಕೊಂಡು ಫುಲ್ ಪ್ರಾಬ್ಲಮಾಗೋಯ್ತು ಕೊನೆಗೆ ರೂಮ್ಸ್ ಮಾಡೋದ ಅಂತ ನನ್ನ ಫ್ರೆಂಡ್ ಕಾಂಟಾಕ್ಟ್ ಮಾಡಿ ಅವನಿಂದ ಒಂದು ಓಮ್ ಸ್ಟೇ ಬುಕ್ ಮಾಡಿದ್ವಿ ಓಮ್ ಸ್ಟೇಲೇ ಇರ್ತೀವಿ ಓಮ್ ಸ್ಟೀಲಿ ಫೈರ್ ಕ್ಯಾಂಪು ಅದು ಇದು ಅಂದ್ಕೊಂಡು ಫುಲ್ಲು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬೆಳಗ್ಗೆ ಎದ್ದೇಳ್ತೀವಿ ಆರು ಗಂಟೆಗೆ ಆರು ಗಂಟೆಗೆ ಫುಲ್ಲು ಕೋಲ್ಡ್ ವೆದರು ನಮಗೂ ಅದೇ ವೈಬಿನಿ ಎಲ್ಲ ಇಷ್ಟ ಆಗಿತ್ತು ಆಮೇಲೆ ಅದು ಮುಗ್ಸ್ಕೊಂಡು ಅಲ್ಲಿಂದ ಸೀದಾ ನಾವೂ ಅಲ್ಲಿನ ಲೊಕೇಶನ್ಗಳು ಏನೇನಿದೆ ಅಂತ ಅಲ್ಲೇ ಪಕ್ದಲ್ಲಿ ಇದ್ದಿದ್ದ ಟೀ ಅಂಗಡಿ ಅವರು ಇವರು ಜನಗಳಿಗೆ ಕೇಳ್ಕೊಂಡ್ವಿ ಆ ಜಾಗಕ್ಕೆ ಹೋಗಿ ಈ ಜಾಗಕ್ಕೆ ಹೋಗಿ ಅಂತ ಅಲ್ಲಿಂದ ಮ್ಯಾಪ್ ಹಾಕೊಂಡು ನಾವು ಅಲ್ಲಿಂದ ಸೀದಾ ಮಡ್ಕೇರಿಗೆ ಹೋದ್ವಿ ಮಡಿಕೇರಿಯಿಂದ ಇರುಪ್ಪು ಫಾಲ್ಸು ಇರುಪ್ಪು ಫಾಲ್ಸು ಅಬ್ಬಿ ಫಾಲ್ಸು ಅಲ್ಲೆಲ್ಲ ಹೋದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಮಡಿಕೇರಿ ಫುಲ್ಲು ಚೆನ್ನಾಗಿತ್ತು ಮಡಿಕೇರಿ ಟ್ರಿಪ್ಪಲ್ಲಿ ಒಂಥರ ಕೋಲ್ಡು ನಾವು ಅಂದ್ಕೊಂಡಂತೆ ಎಲ್ಲ ಆಯಿತು ನೈಟ್ ಟೈಮ್ ಫೈರ್ ಕ್ಯಾಂಪೂ ಎಲ್ಲ ಎಂಜಾಯ್ ಮಾಡಿಕೊಂಡು ಡಾನ್ಸ್ ಮಾಡಿಕೊಂಡು ನೇಚರ್ಸು ಅಷ್ಟೆ ಕೂಲಾಗಿತ್ತು ಫುಲ್ ಫಾಗು ಇಮಾ ಅಷ್ಟೇ ಚೆನ್ನಾಗಿತ್ತು ಅದು ಮುಗಿಸ್ಕೊಂಡು ಅಲ್ಲಿಂದ ಮಡಿಕೇರಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ವಾಪಸ್ಸೂ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಬಂದು ಇನ್ನೊಂದಿನ ಮಂಗಳೂರಿಗೆ ಹೋಗೋಣ ಅಂತ ಮಂಗಳೂರಲ್ಲಿ ಫುಲ್ಲೂ ಬೀಚಿದೆ ಅದು ಇದೆ ಇದು ಇದೆ ಅಂತೆಲ್ಲ ನನ್ನ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡಿರ್ತ್ತಾನೆ ಸೋ ಅಲ್ಲಿಗೆ ಹೋಗೋದಾ ಅಂತ ಮಂಗಳೂರು ಪ್ಲಾನ್ ಹಾಕ್ತೀವೀ ಮಂಗ್ಳೂರಿಗೆ ಹೋಗ್ತೀವಿ ಮಂಗಳೂರಿಂದ ಅಲ್ಲೆಲ್ಲ ಮಾತಾಡ್ಕೊಂಡು ಮಂಗಳೂರು ಮುಗಿಸ್ಕೊಂಡು ಮಂಗಳೂರತ್ರ ಹೋಗಿ ಮಂಗಳೂರು ಬೀಚ್ಗೆಲ್ಲ ಹೋಗಿ ಮಂಗಳೂರು ಬೀಚಿಂದ ಅಲ್ಲಿ ಆಟ ಆಡ್ಕೊಂಡು ಅಲ್ಲಿಂದ ರೂಮ್ ಮಾಡಿ ಅಲ್ಲಿಂದ ರೂಮ್ ಹತ್ರ ಹೋಗಿ ರೂಮೆಲ್ಲ ಫುಲ್ ಕಾಸ್ಟ್ಲಿ ಅಲ್ಲಿ ರೂಮೆಲ್ಲ ಬುಕ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮಂಗಳೂರು ಚೆನ್ನಾಗಿತ್ತು ಅಲ್ಲೂ ಸೇಮು ಫಾಗು ಅದು ಇದು ಬೆಳಗ್ಗೆ ಎದ್ದೆಳ್ತಾ ಇದ್ದಂತೆ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಎಲ್ಲ ಹುಡುಗ್ರು ಫುಲ್ ಖುಷ್ಯಾಗಿ ಮಂಗಳೂರನ್ನೆಲ್ಲಾ ಒಂದು ರೌಂಡ್ ಫುಲ್ ಸುತ್ತಾಡ್ಕೊಂಡು ಅಲ್ಲಿಂದ ಹೊಡೆ ಫೇಮಸ್ ಅಲ್ಲಿ ಪುನ ಅಲ್ಲಿ ಮ ವಡೆ ಎಲ್ಲ ತಿಂದ್ಕೊಂಡು ಮಂಗಳೂರಿಂದ ವಾಪಸ್ಸು ಮೈಸೂರ್ಗೆ ಬರ್ತೀವಿ ಮೈಸೂರಿಂದ ನನ್ನ ಫ್ರೆಂಡೂ ಗೋಣಿಕೊಪ್ಪ ಹೋಗೋದಾ ಹಾಗೆ ಹೀಗೆ ಅಂತನೇ ಅಲ್ಲಿ ಕೊರಗಜ್ಜ ದೇವ್ರದ್ದು ಫೇಮಸ್ಸು ಕೋಲ ನಡೀತಾ ಇರ್ತದೆ ಸೋ ಮಂಗ್ಳೂರಿಗೆ ಹೋಗ್ತೀವಿ ಇದು ಗೋಣಿಕೊಪ್ಪಗೆ ಗೋಣಿಕೊಪ್ಪಗೆ ಹೋಗ್ಬಿಟ್ಟು ಅಲ್ಲಿ ನೈಟ್ ಟೈಮು ಆನ್ ಆಗೋದು ಪೂಜೆ ಎಲ್ಲ ನಡೆಯೋದು ಕೊನೆಗೆ ನೈಟೂ ಟ್ವೆಲ್ವ್ ಓ ಕ್ಲಾಕ್ಗೆ ಮೂವ್ ಆಯ್ತದೆ ಗೋಣಿಕೊಪ್ಪಗೆ ಎಲ್ಲ ಲೈನ್ ಮಾಡಿ ಫ್ರೆಂಡ್ಸೆಲ್ಲ ಕರೆಸ್ಬಿಟ್ಟು ಎಲ್ಲ ಒಟ್ಟಿಗೆ ಒಯ್ತೀವಿ ಅಲ್ಲಿಂದ ಗೋಣಿಕೊಪ್ಪಲಿ ಫಾರೆಸ್ಟ್ ಒಳಗಿಂದ ಹೋಗ್ಬೇಕು ಫಾರೆಸ್ಟ್ ಒಳಗೆ ಹೋದ್ವಿ ಫಾರೆಸ್ಟ್ ಒಳಗೆ ಹೋಗ್ಬಿಟ್ಟ ಅಲ್ಲೆಲ್ಲ ಮುಗಿಸ್ಕೊಂಡು ಫಾರೆಸ್ಟ್ನಿಂದ ಸೀದಾ ಕೊರಗಜ್ಜ ಹತ್ರ ಹೋದ್ವಿ ಅಲ್ಲಿ ಒಂದು ಟೆಂಪಲಲ್ಲಿ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ ಅಲ್ಲಿ ಕೊರಗಜ್ಜದ್ ಮುಗಿಸ್ಕೊಂಡು ದೇವ್ರ ದರ್ಶನ ಫುಲ್ಲು ಕೋಲ ಅದು ಇದು ಎಲ್ಲ ರಾತ್ರಿ ಎಲ್ಲ ನಡೀತು ಆಮೇಲೆ ಬೆಳಗ್ಗೆಗೆ ಊಟ ಮಾಡ್ಕೊಂಡ್ವಿ ಎಲ್ಲ ಅಲ್ಲಿ ಏನಕ್ಕೆ ಎಲ್ಲ ಊಟ ಮಾಡ್ಕೊಂಡು ಸೀದಾ ಅಲ್ಲಿ ಏನು ಮಾಡೋದಾ ಏನು ಮಾಡೋದಾ ಅಂತ ಇದ್ದಂತೆ ನನ್ನ ಫ್ರೆಂಡು ಇಲ್ಲೇ ಫಾಲ್ಸ್ಗಳು ಐತೆ ಅಲ್ಲಿ ಹೋಗೋದ ಇಲ್ಲ ಅಂತ ಅಂತಲೇ ಕೊನೆಗೆ ಆ ಫಾಲ್ಸ್ಗಳಿಗೆ ಹೋಗ್ತೀವಿ ಫಾಲ್ಸ್ನಿಂದ ಟ್ರಕ್ಕಿಂಗ್ ಹೋಗ್ತೀವಿ ಇನ್ನೊಂದು ಬೆಟ್ಟ ಇರುತ್ತೆ ಬೆಟ್ಟಕ್ಕೆ ಕಾಫಿ ತೋಟಗಳಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಟ್ರಕ್ಕಿಂಗ್ ಮಾಡಿಕೊಂಡು ಎಲ್ಲ ಲೈನ್ಗೆ ನಾನು ನನ್ನ ಫ್ರೆಂಡ್ಸೆಲ್ಲ ಕಡ್ಡಿ ಇಡ್ಕೊಂಡು ಗಿಡಗಳನ್ನೆಲ್ಲ ಹಿಂಗೆ ಹಿಡ್ಕೊಂಡು ಫುಲ್ ಟ್ರಾವೆಲಿಂಗ್ ಟ್ರಕ್ಕಿಂಗ್ ಮಾಡ್ಕೊಂಡು ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಹೋಗ್ತೀವಿ ಬೆಟ್ಟದ ಮೇಲೆ ಹೋದ್ವಿ ಆದಂತೆ ಫುಲ್ಲು ನೇಚರು ಫುಲ್ಲು ಮಳೆ ಇಮಾ ಫಾಗು ಎಲ್ಲ ಬೀಳ್ತಾಯಿದೆ ಎಲ್ಲ ಖುಷ್ಯಾಗಿ ಎಲ್ಲ ಕಿರ್ಚಾಡ್ಕೊಂಡು ಅಲ್ಲಿಂದ ಬೆಟ್ಟದಲ್ಲೆಲ್ಲ ಉಹ ಎಲ್ಲ ಊಟ ಮಾಡ್ಕೊಂಡು ಅಲ್ಲೆ ಮಾ ಮಾಮೂಲಿ ಫ್ರೆಂಡ್ಸೆಲ್ಲ ಟೀ ಕುಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಪುನಃ ವಾಪಸ್ಸು ಟೈಮಾಗಿದೆ ಅಂತ ಅಂದ್ಬಿಟ್ಟು ಸಂಜೆ ಆಗೋಗಿತ್ತು ಆಗ ಆರು ಗಂಟೆ ಏಳು ಗಂಟೆ ಆಗೋಯಿತು ಕೊನೆಗೆ ಅಲ್ಲಿಂದ ವಾಪಸ್ಸು ಬಂದಿ ಎಲ್ಲ ನಿದ್ರೆಗಣ್ಣು ಎಲ್ರಿಗೂ ನಿದ್ರೆ ಬರ್ತಾ ಐತೆ ನಾವು ರೂಮ್ ಬೇರೆ ಮಾಡಿರಲಿಲ್ಲ ಕೊನೆಗೆ ಅಲ್ಲಿಂದ ವಾಪಸ್ಸು ನಡ್ಕೊಂಡು ಬಂದ್ವಿ ಆಮೇಲೆ ಪುನಃ ಗಾಡಿ ಹತ್ತಿದ್ರು ಎಲ್ಲ ಕೆಳಗೆ ಬೆಟ್ಟ ಎಲ್ಲ ಇಳಿದು ಹುಷಾರಾಗಿ ಒಬ್ಬೊಬ್ರು ಮಿಸ್ಸಾಗಿ ಹೋಗಿದ್ವಿ ಕೊನೆಗೆ ಎಲ್ಲ ಬರೊವರೆಗೂ ವೈಟ್ ಮಾಡಿ ಕೊನೆಗೆ ಎಲ್ಲರೂನು ಕರ್ಕೊಳ್ತೀವಿ ಎಲ್ರೂ ಕರ್ಕೊಂಡು ಸೀದ ಟ್ರಾವೆಲ್ ಮಾಡಿಕೊಂಡು ಮೈಸೂರು ಬರುವಷ್ಟ್ರಲ್ಲಿ ಎಲ್ಲರಿಗು ನಿದ್ರೆ ಫುಲ್ ಒಂಥರ ಟ್ರಕ್ಕಿಂಗೆಲ್ಲ ಸಕ್ಕತಾಗಿತ್ತು ಅದು ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತೀವಿ